ಮೇಡಮ್ ನಾವು ನಿಮ್ಮ ಇಲ್ಲಿ ಬಸ್ ಟಿಕೆಟ್ ಬುಕ್ ಮಾಡಿದ್ವಿ ಬೆಂಗ್ಳೂರು ಟು ಚೆನ್ನೈ ಅದು ಅದು ಇವಾಗ ಕ್ಯಾನ್ಸಲ್ ಮಾಡಬೇಕು ಮುಂದೆ ಹಾಕಬೇಕು ಅಂತ ಇದ್ದೀವಿ ತೊಂದರೆ ನಮಗೆ ಸ್ವಲ್ಪ ಹುಷಾರ್ ಇರಲಿಲ್ಲ ಅದರಿಂದ ಮುಂದೆ ನಾಳೆ ಬುಕ್ ಮಾಡಿದ್ವಿ ನಾಳೆ ಬರೋದು ಅಂತ ಇನ್ನೊಂದು ಎರಡು ದಿನ ಬಿಟ್ಟು ಬರ್ ಹೋಗ್ಬೇಕು ಅನ್ಕೊಂಡಿದೀವಿ ಅದಕ್ಕೆ ಮುಂದೆ ಹಾಕಬೇಕು ಅಂತ ಹಾಂ ನೋಡಿ ಮೇಡಮ್ ಒಂದು ಸಾರಿ

ಹೌದು ಮೇಡಮ್ ಓಕೆ ಮೇಡಮ್ ಪರವಾಗಿಲ್ಲ ನಾವು ಎಕ್ಸ್ಟ್ರಾ ಚಾರ್ಜ್ ಬೇಕಿದ್ದರೆ ಕೊಡ್ತೀವಿ ಎಷ್ಟು ಆಗುತ್ತೆ ಅಂತ ಹೇಳಿ ನೆಕ್ಸ್ಟು ಒಂದು ಆರನೇ ತಾರೀಖು ಬುಕ್ ಮಾಡಿ ಮೇಡಮ್ ಹಂಗಾರೆ ಬೆಂಗ್ಳೂರು ಟು ಚೆನ್ನೈ ಮೇಡಮ್ ಟೂ ಡೇಸ್

ಪರವಾಗಿಲ್ಲ ಮೇಡಮ್ ಕ್ಯಾನ್ಸಲ್ ಕೊಟ್ಟು ನೆಕ್ಸ್ಟ್ ಮಾ ನೆಕ್ಸ್ಟ್ ಡೇಗೆ ಎರಡು ದಿನ ಆದ ಮೇಲೆ ಕೊಡ್ತೀನಿ ಓಕೆ ಮೇಡಮ್

ಅವ್ರನ್ನೆ ಬುಕ್ ಮಾಡ್ಕೊಳ್ಳಿ ಎರಡು ದಿನ ಆದ ಮೇಲೆ ಹಾಂ ಓಕೆ ಮೇಡಮ್ ತ್ಯಾಂಕ್ ಯು